ನಾವು ನಮ್ಮ ಮನೆಯಲ್ಲೆಲ್ಲ ಸಸ್ಯಗಳೂ ಬೆಳೆಸಿದ್ದೀವಿ ಬೆಳೆಸಿದ ಮೇಲೆ ಒಂದು ತುಳಸಿ ಗಿಡ ಬೆಳೆಸಿದ್ದೀವಿ ಒಂದು ಎಲೆ ಗಿಡ ಹಾಕಿದ್ದೀವಿ ಒಂದು ದೊಡ್ಡ ಪತ್ರೆ ಗಿಡ ಹಾಕಿದ್ದೀವಿ ಆಮೇಲೆ ಒಂದು ಕರಿ ತುಳಸಿ ಬಿಳಿ ತುಳಸಿ ಎರಡೂ ಹಾಕಿದ್ದೀವಿ ನಾವು ಅದಕ್ಕೆ ನಾವು ಸಲಹೆ ಪಡೆಯೋದಾದ್ರೆ ಕೃಷಿ ಇಲಾಖೆಯಿಂದ ಸಲಹೆ ಪಡಿತೀವಿ ಏನು ಸಲಹೆ ಪಡಿತೀವಿ ಅಂದರೆ ಇದು ಬೇರೆಲ್ಲ ಒಣಗೋಗಿದೆ ಸರ್ ಇದೆಲ್ಲ ಎಲೆ ಎಲ್ಲ ಬಾಡೋಗಿದೆ ಆಮೇಲೆ ಇದೆಲ್ಲ ಒಣಗ್ತಾ ಇದೆ ಯಾವ ಥರ ನಮಗೆ ಇದನ್ನೆಲ್ಲ ಮಾಡಬೇಕು ಅಂತ ಕೇಳ್ತೀನಿ ಕೃಷಿ ಇಲಾಖೆಯಲ್ಲಿ ಅದಕ್ಕೆ ಅವರು ಸರ್ಗಳು ಹೇಳ್ತಾರೆ ನೋಡಮ್ಮ ಅದೆಲ್ಲ ಬೇರೆಲ್ಲ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಅದಕ್ಕೆ ಒಂಚೂರು ನೀರು ಗೊಬ್ಬರ ಚೆನ್ನಾಗಾಕು ಅದಕ್ಕೆಲ್ಲ ಹಾಕಿದರೆ ಅದು ತುಳಸಿದು ಎಲೆ ಎಲ್ಲ ಬರುತ್ತೆ ಅದು ಎಲ್ಲ ಒಂಚೂರು ಕೀಳ್ಬಿಡ್ರಿ ಎಲ್ಲ ಕಿತ್ತು ಒಂಚೂರು ಕಟ್ ಮಾಡಿರಿ ಅಂತ ಹೇಳ್ತಾರೆ ಆವಾಗ ನಾವು ಅದನ್ನೆಲ್ಲ ಕಿತ್ತು ಅದನ್ನೆಲ್ಲ ಕಟ್ ಮಾಡಿ ಆಮೇಲೆ ದೊಡ್ಡಪತ್ರೆ ಎಲೆನೂ ಅಷ್ಟೆ ಮಾಡ್ತೀವಿ ಅದಕ್ಕೆಲ್ಲ ಒಂದ್ಸ್ವಲ್ಪ ನೀರು ಗೊಬ್ಬರ ಎಲ್ಲ ಹಾಕಿಬಿಟ್ಟು ಅದನ್ನೂ ದೊಡ್ಡಪತ್ರೆ ಅಂದರೆ ಇಷ್ಟಿಷ್ಟು ಅಗಲ ಒಂದೊಂದು ಎಲೆ ಬರುತ್ತೆ ಅದು ಅಜವಾನ ಕಾಳಿನ ಎಲೆ ಥರ ಬರುತ್ತೆ ದೊಡ್ಡಪತ್ರೆ ಅಂದರೆ ಅಜವಾನ ಕಾಳು ಥರ ಬರುತ್ತೆ ಅದು ದೊಡ್ಡಪತ್ರೆ ಅದನ್ನ ಬೆಳೆಸಿಬಿಟ್ಟು ಅದನ್ನು ಬೆಳೆಸಿ ತುಳಸಿ ಗಿಡ ಅದನ್ನೆಲ್ಲ ಬೆಳೆಸಿ ಅದನ್ನೆಲ್ಲ ಬೆಳ್ಸಾದ್ಮೇಲೆ ಅದನ್ನು ನಾವು ಬೆಳಿಗ್ಗೆ ಶೀತ ನೆಗಡಿ ಕೆಮ್ಮು ಆದರೆ ದೊಡ್ಡಪತ್ರೆ ಆಮೇಲೆ ತುಳಸಿ ಎಲೆ ಆಮೇಲೆ ಎಲೆ ಎಲ್ಲ ಒಂದು ಎಲ್ಲ ಹಾಕಿಬಿಟ್ಟು ಅದಕ್ಕೆ ಒಂಚೂರು ಮೆಣಸು ಉಪ್ಪು ಎಲ್ಲ ಜಜ್ಜಿಬಿಟ್ಟು ಬೆಳಿಗ್ಗೆ ಕಾಫಿ ಟೀ ಕುಡಿಯೋ ಬದಲು ಈ ಕಷಾಯವನ್ನು ನಾವು ಕುಡಿತೀವಿ ಬೆಳಿಗ್ಗೆ ಹಾಳೊಟ್ಟೆಗೆ ಅಂದರೆ ಬೆಳಿಗ್ಗೆ ನೀರು ಕುಡ್ಲಿಲ್ದಂಗೆ ಏನಿಲ್ದಂಗೆ ಬೆಳಿಗ್ಗೆ ನಾವು ಈ ಕಷಾಯವನ್ನು ಕುಡಿತೀವಿ ಆವಾಗ ನಮಗೆ ಸ್ವಲ್ಪ ಶೀತ ಜ್ವರ ಒಂಚೂರು ಕೆಮ್ಮು ಗಂಟಲು ಕಡಿತ ತಲೆ ಭಾರ ಅವೆಲ್ಲ ಇದ್ದರೆ ನಮಗೆ ಕಮ್ಮಿ ಆಗುತ್ತೆ ಕಮ್ಮಿ ಆದ ಮೇಲೆ ನಾವು ಒಂದು ಏನಿಲ್ಲ ಅಂದರೂ ಒಂದು ಐದು ದಿವಸ ಆರು ದಿವಸ ಈ ಥರ ಮಾಡ್ತೀವಿ ನಾವು ಅದನ್ನೇ ಸ್ವಲ್ಪ ಕಷಾಯ ಥರ ಮಾಡಿಕೊಂಡು ನಮ್ಮ ಆರೋಗ್ಯಕ್ಕಾಗಿ ಯಾವುದೂ ಮೆಡಿಶಿನ್ ತಗಂಡ್ಲಿಲ್ದಂಗೆ ಈ ಸಸ್ಯದಿಂದಲೇ ನಾವು ಸಲಹೆ ಪಡೆದು ಕೃಷಿ ಇಲಾಖೆದಿಂದ ಸಲಹೆ ಪಡೆದು ಆ ಇದ್ರಂಗೆ ಎಲ್ಲ ನೋಡಿಕೊಂಡು ಇದನ್ನೆ ಬೆಳಗ್ಗೆ ಕಷಾಯ ಥರ ಮಾಡಿಕೊಂಡು ಆ ಎಲೆಗಳೆಲ್ಲ ಜಜ್ಜಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದೆಲ್ಲ ನುಣ್ಣಗೆ ಮಾಡಿಬಿಟ್ಟು ಮಾಡಿ ಬಿಸಿನೀರಲ್ಲಿ ಕಾಯಿಸಿ ಅದನ್ನು ಕುದಿಸಿ ಆಮೇಲೆ ಅದು ಒಂಥರ ಟೀ ಥರ ಕಾಫಿ ಥರ ನಾವು ಬೆಳಗ್ಗೆ ಎದ್ದ ತಕ್ಷಣಾನೆ ಹಾಳೊಟ್ಟೆಗೆ ಕುಡಿತೀವಿ ನೋಡಿ ಕುಡಿದಾದ ಮೇಲೆ ನಮಗೆ ಸ್ವಲ್ಪ ಎಲ್ಲ ಆರೋಗ್ಯ ಎಲ್ಲ ಸುಧಾರಿಸತ್ತೆ ಸುಧಾರಿಸಿದ ಮೇಲೆ ನಮಗೆ ಜ್ವರ ತಲೆನೋವು ಶೀತ ನೆಗಡಿ ಕೆಮ್ಮು ಗಂಟಲು ಕಡಿತ ಆಮೇಲೆ ಸುಸ್ತು ಎಲ್ಲ ಒಂಚೂರು ಕಮ್ಮಿ ಆಗತ್ತೆ ಕಮ್ಮಿ ಆದ ಮೇಲೆ ನಮಗೆ ಎಲ್ಲ ಇವೆಲ್ಲ ಸಸ್ಯಗಳಿಂದ ನಮಗೆ ಬಹಳ ಅನುಕೂಲವಾಗಿದೆ ರೀ ಹೇಗೆಂದರೆ ಏನು ನಾವೊಂದು ಗುಳಿಗೆ ಒಂದು ಮೆಡಿಶಿನ್ ತಗಳಕ್ಕೆ ಹೋಗೋದೇ ಇಲ್ಲ ನಾವೇನು ರಾತ್ರಿ ನೈಟ್ ನೈಟಲ್ಲು ರಾತ್ರಿ ಮಲ್ಗೂತ್ ಮಲಗೋದಕ್ಕಿಂತ ಮುಂಚೇನೂ ಈ ಎಲೆಗಳೆಲ್ಲ ತಿಂತೀವಿ ನಾವು ಊಟ ಆದ ಮೇಲೆ ವೀಳ್ಯದೆಲೆ ಒಂಚೂರು ದೊಡ್ಡಪತ್ರೆ ತುಳಸಿ ಎಲೆಗಳು ಅವನ್ನೆಲ್ಲ ಒಂದು ಬೆಳ್ಳುಳ್ಳಿ ಒಂದು ನಾಲ್ಕು ಮೆಣಸು ಅವನ್ನೆಲ್ಲ ಜಜ್ಜಿಬಿಟ್ಟು ರಾತ್ರಿ ಮಲಗೋ ಮಲಗ್ಮೇಲೆ ಮಲಗ್ತೀವಲ್ಲ ಆವಾಗ ನೀರು ಕುಡಿಯೋಕ್ಕಿಂತ ಮುಂಚೆ ಎಲ್ಲ ನೀರು ಕುಡಿದು ಎಲ್ಲ ಆದ ಮೇಲೆ ಅದನ್ನ ತಿನ್ತಾ ತಿನ್ತಾ ನಾವು ಗಂಟಲಲ್ಲೇ ತಿನ್ತಾ ತಿನ್ತಾ ಮಲಗಿ ಬಿಡ್ತೀವಿ ರೀ ಮಲಗ್ಮೇಲೆ ಆಮೇಲೆ ಬೆಳಗ್ಗೆ ಆಗಲಾಗಲೇ ಬೆಳಗ್ಗೆ ಆಗಲೇ ಗಂಟಲು ಕಡಿತ ಆಮೇಲೆ ಕೆಮ್ಮು ಶೀತ ನೆಗಡಿ ಎಲ್ಲ ಕಮ್ಮಿ ಆಗುತ್ತೇ ರೀ ಕಮ್ಮಿ ಆದ ಮೇಲೆ ಅವನ್ನು ಸಸ್ಯಗಳನ್ನೆಲ್ಲ ನಾವು ಚೆನ್ನಾಗೇ ನೋಡ್ಕೊಂತ ಬರ್ತೀವಿ ರೀ ನೀರಾಕೋದು ಆಮೇಲೆ ಅದಕ್ಕೆ ಹುಳ ಆಗ್ಲಿಲ್ದಂಗೆ ಆಮೇಲೆ ಎಲೆ ಬಾಡ್ಲಿಲ್ದಂಗೆ ಎಲೆ ಒಣಗ್ಲಿಲ್ದಂಗೆ ಎಲೆ ಒಂಥರ ಹಳದಿ ಕಲರ್ ಬರುತ್ತೆ ಅವಾಗ ಮತ್ತೆ ಅವರು ಕೃಷಿ ಇಲಾಖೆಗೆ ಸರ್ಗೆ ಫೋನ್ ಮಾಡಿ ಏನು ಮಾಡಬೇಕು ಸರ್ ಈ ಥರ ಎಲೆ ಎಲ್ಲ ಒಣಗೋಗುತ್ತೆ ಈ ಥರ ಎಲ್ಲ ಬಾಡುತ್ತೆ ಹಳದಿ ಕಲರ್ ಥರ ಬರುತ್ತೆ ಹೇಗೆ ಮಾಡಬೇಕು ಹುಳ ಥರ ಆಗುತ್ತಲ್ಲ ಅಂತ ಅಂದ ಮೇಲೆ ಅವರು ಈ ಔಷಧಿ ಹೊಡಿಯಮ್ಮ ಈ ಥರ ಗೊಬ್ಬರ ಹಾಕಿರಿ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆ ಹತ್ರ ಎಲ್ಲ ಈ ಥರ ಎಲ್ಲ ಮಾಡ್ಕೊಳ್ರಿ ಅಂತ ಅವರು ನನಗೆ ಸ್ವಲ್ಪ ಸಲಹೆ ಕೊಡ್ತಾರೆ ಕೃಷಿ ಇಲಾಖೆಯಿಂದ ಸಲಹೆ ಕೊಟ್ಟಮೇಲೆ ನಾನು ಆವಾಗ ನೋಡಿಬಿಟ್ಟು ಅದನ್ನು ತಗಬಂದು ಎಲ್ಲ ಸೈಡಿಗೆಲ್ಲ ಒಂಚೂರೆಲ್ಲ ಬಗೆದುಬಿಟ್ಟು ಒಂದ್ಸ್ವಲ್ಪ ಎಲ್ಲ ಬಗೆದು ಅದನ್ನು ಗೊಬ್ಬರ ಹಾಕಿ ಅದೆಲ್ಲ ಸೆಗಣಿ ಗೊಬ್ಬರ ಹಾಕಿ ಎಲ್ಲ ಗೊಬ್ಬರ ಹಾಕಿ ಅದನ್ನೆಲ್ಲ ಎಲ್ಲ ಮುಚ್ಚಿಟ್ಟು ಆಮೇಲೆ ನೀರು ಹಾಕ್ತಾ ಹಾಕ್ತಾ ಸ ಸ್ವಲ್ಪ ಸ ಸ್ವಲ್ಪ ನೀರು ಹಾಕಿ ಬಿಸಿಲಿಗಿಡ್ತೀವಿ ಎಲ್ಲ ನೆಲ್ಲಾ ಸಸ್ಯಗಳೆಲ್ಲ ಎಳೆ ಬಿಸಿಲಿಗೆ ಥರ ಇಟ್ಟುಬಿಟ್ಟರೆ ಅದು ಎಲ್ಲ ಎಲೆ ಎಲ್ಲ ಚೆನ್ನಾಗಿ ಬರುತ್ತೆ ರೀ ಅದು ಎಲ್ಲ ಯಾವುದು ತುಳಸಿ ಎಲೆ ತುಳಸಿ ಗಿಡ ಆಮೇಲೆ ಕರೀದು ತುಳಸಿ ಗಿಡ ಬಿಳೀದು ತುಳಸಿ ಗಿಡ ದೊಡ್ಡಪತ್ರೆ ಗಿಡ ಆಮೇಲೆ ಎಲೆ ಬಳ್ಳಿಯೂ ಅಷ್ಟೆ ಎಲೆ ಬಳ್ಳಿನ ಬಹಳ ಚೆನ್ನಾಗಿ ನೋಡ್ಕೊಬೇಕು ರೀ ಅದು ಬಾಡಲೇಬಾರದು ಎಲೆ ಬಳ್ಳಿ ಯಾಕೆಂದರೆ ಬಳ್ಳಿ ಬಳ್ಳಿ ಥರ ಬರುತ್ತೆ ಅದು ಮನೆಯಲ್ಲಿ ಮನೆ ಹತ್ತಿರಾನೆ ಬಳ್ಳಿ ಬಳ್ಳಿ ಬಂದುಬಿಟ್ಟು ಅದು ಬಹಳ ಚೆನ್ನಾಗಿರುತ್ತೆ ಒಂದು ನಾವು ಅಡಿಕೆ ಎಲೆ ಹಾಕ್ಕಬೇಕೆಂದರೆ ಈಗ ನಾವು ಅಡಿಕೆ ಎಲೆ ಈ ಸ್ವೀಟ್ ಪಾನ್ ಥರ ಹಾಕ್ಯಂತೀವಿ ಆದರೆ ಎಲೆ ಬೇಕು ಆ ಎಲೆ ಮೂಗು ನಾವು ಮಕ್ಕಳಿಗೆ ಕೊಡ್ತೀವಿ ಎಲೆ ಮೂಗು ಅಂದರೆ ಎಲೆ ತುಂಬು ಆ ಎಲೆ ತುಂಬು ಮಕ್ಕಳಿಗೆ ಕೊಟ್ಟರೆ ಶೀತ ನೆಗಡಿಯಾಗಲ್ಲ ತಗಳ್ರೋ ತಿನ್ನಿರಿ ಒಂಚೂರು ಬಾಯಿಗೆ ಇಟ್ಕೊಳ್ರಿ ತುಂಬು ಎಲೆ ತುಂಬು ತಗಳ್ರೋ ಒಂಚೂರು ಬಾಯಿಗೆ ಇಟ್ಕೊಳ್ರಿ ಏನಾಗಲ್ಲ ತಗಳ್ರಂತದ್ ನಾವು ಸಣ್ಣ ಸಣ್ಣ ಮಕ್ಕಳಿದ್ದಾಗಲೇ ಬಾಯಿಗೆ ಹಿಡದು ತಿನ್ನಿಸಿಬಿಡ್ತೀವಿ ಅದು ಬಾಯಿಗೆ ಇಟ್ಟುಬಿಟ್ಟರೆ ಅವರು ಜಗ್ಕಂತ ಜಗ್ಕಂತ ಜಗ್ಕಂತ ಅದು ಖಾರ ಇರುತ್ತೆ ಒಂಚೂರು ಚೂರು ಅವರು ಜಗ್ಕಂತ ಜಗ್ಕಂತ ರೂಢಿಯಾಗಿ ಬಿಡುತ್ತೆ ಆ ಎಲೆ ತುಂಬ್ನಂತ್ರ ಬಹಳ ಪ್ರ್ಯಾಕ್ಟೀಸ್ ಮಾಡಿ ಬಿಡ್ತೀವಿ ನಾವು ಸಣ್ಣ ಸಣ್ಣ ಮಕ್ಕಳಿದ್ದಾಗಲೇ ಹಾಗಾಗಿ ನಮ್ಮ ಆರೋಗ್ಯಗಳು ಸ್ವಲ್ಪ ಸಸ್ಯದಿಂದ ಸ್ವಲ್ಪ ಬಹಳ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯವೆಲ್ಲ ಕಾಪಾಡ್ಕಂಬರಕ್ಕೆ ಸಸ್ಯಗಳಿಂದಲೇ ನಾವು ಎಲ್ಲ ಚೆನ್ನಾಗಿ ಸ್ವಲ್ಪ ಕಷಾಯ ಮಾಡಿಕೊಂಡು ಕುಡಿಯೋದು ಎಲ್ಲ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಕೃಷಿ ಇಲಾಖೆಯಿಂದ ಅವರು ನಮಗೆ ಹೇಳ್ತಿರ್ತಾರೆ ನಾವು ಫೋನ್ ಮಾಡ್ದಂಗೆಲ್ಲ ಈ ಥರ ಮಾಡ್ರಮ್ಮ ಈ ಥರ ಬಿಡ್ರಮ್ಮ ಎಲ್ಲ ಸಸ್ಯಗಳು ಎಲ್ಲ ನೋಡ್ಕೊಳ್ರಿ ಹುಳ ಆಗ್ಲಿಲ್ದಂಗೆ ಎಲ್ಲ ನೋಡಿರಿ ಅಂತ ಅವರು ಬಹಳ ನಮಗೆ ಸಲಹೆ ಕೊಡ್ತಾರ್ರಿ ಅವರಿಗೆ ಎಲ್ಲ ನಮಗೆ ಎಲ್ಲ ಒಳ್ಳೆದಾಗ್ಬೇಕಂತನೆ ಮಾಡ್ತಾರೆ ರೀ